ನನ್ಗೆ ಬ್ಯಾಗ್ ಬೇಕಾಗಿತ್ತು ಮತ್ತು ಬ್ಯಾಗ್ ಬೇಕಂದ್ರೆ ಆನ್ಲೈನ್ ಮೇಲೆ ಆರ್ಡರ್ ಆನ್ಲೈನ್ ಮೇಲೆ ನೋಡಿದೆ ಬ್ಯಾಗ್ ಆನ್ಲೈನ್ದಾಗೆ ಅಂದ್ರೆ ಛಂದ ಇರ್ತವ ಹೆಂಗ ಅಂತ್ಹೇಳಿ ನೋಡ್ದೆ ಛಂದ ಕಾಣುಸಿದವು ಆಡ್ರ್ ಮಾಡ್ರೆ ಅಂದ ನನ್ಗೆ ಆಡ್ರ್ ಮಾಡ್ಲಕ್ಕೆ ಬರಲ್ದು ಹಿಂಗ್ ನೋಡಾರಿ ಯಪ್ಪ ಅಂತ್ಹೇಳಿ ಆನ್ಲೈನ್ ಮೇಲೆ ಆಡ್ರ್ ಮಾಡಿದೆ ಬ್ಯಾಗ್ ನಂಗೆ ಕಲರೂ ಅದು ಕ್ವಾಲಿಟಿ ಅದು ಹೆಂಗೆ ಬೇಕು ಹಂಗೆ ಅಂಥದ್ ಆಡ್ರ್ ಮಾಡದ್ರೆ ಹಂಗೆ ಬ್ಯಾಗ್ ಬಂದದ ಛಂದದ ಬ್ಯಾಗು ಮತ್ತು ನೋಡ್ಲಕ್ ಬಿ ಕಲರ್ ಎಲ್ಲ ಛಂದದ ಏಟು ಛಂದದ ಅಂದ್ರೆ ನಾ ಹೆಂಗೆ ಅನ್ಕೊಂಡಿದ್ದಲ ಹಂಗೆ ಅದ ಪೂರ ಕಲರು ಕ್ವಾಲಿಟಿ ಮತ್ತು ರೇಟು ಎಲ್ಲ ಛಂದದ ನಾ ಹಾಕೊಂಡು ಡ್ಯೂಟಿಗೆ ಹೋಗ್ಲತ್ತರ ಎಲ್ಲರು ಅಯ್ ಎಲ್ಲಿ ತಗೊಂಡಿದಿ ಬ್ಯಾಗು ಛಂದದ ಅಂತ್ಹೇಳಿ ಕೇಳಿದ್ರು ಕೇಳಿದ್ರ್ ಆನ್ಲೈನ್ ಮೇಲೆ ಆರ್ಡ್ರ್ ಮಾಡಿದಿ ಅಂತ ಹೇಳ್ದೆ ಹೇಳಿದ್ರ ಈ ನನಗೆ ಬಿ ಬೇಕಲ ಇಂಥ ಬ್ಯಾಗು ಛಂದದ ಅಂದ್ರೆ ನಮ್ಮ ಸ್ಟಾಫ್ದವ್ರು ಎಲ್ಲ ಕೇಳಿದ್ರ್ ಆನ್ಲೈನ್ ಮೇಲೆ ಆಡ್ರ್ ಮಾಡಿದೆ ಮತ್ತು ನಿಮಗೆ ಬಿ ಬೇಕಂದ್ರೆ ಆನ್ಲೈನ್ ಮೇಲೆ ಆಡ್ರ್ ಮಾಡ್ತೆ ಮತ್ತು ನೋಡ್ರಿ ಅಂದರೆ ಇಂತದೆ ಬ್ಯಾಗು ಛಂದಿದ ಇರಬೇಕು ಕ್ವಾಲಿಟಿ ಮತ್ತು ಕಲರು ಎಲ್ಲ ತೋಲ್ ಛಂದ ಅನಿಸ್ಯದ್ ಬ್ಯಾಗ್ ಇಂತದೆ ಬೇಕಂದರು ತಗೊಂಡಿದೆವ್ ತಗೊಂಡು ಮತ್ತು ನಮ್ಮ ಫ್ರೆಂಡ್ಸಿಗೆಲ್ಲ ಆಡ್ರ್ ಮಾಡಿಕೊಟ್ಟೆ ಥೋಲ್ ಛಂದದ ಈಗ ಆಡ್ರ್ ಮಾಡಿದ್ರೆ ನಮ್ಗೆ ಹೆಂಗೆ ಬೇಕಾಗಿತ್ತು ಹಂಗೇ ಅದ ಹ್ಞೂ ನಮಗೆ ಹೆಂಗೆಂಗೆ ಬ್ಯಾಗ್ ಬೇಕಾಗಿತ್ತಲ್ಲ ಹಂಗೆ ಸೇಮ್ ಅದ ಕ್ವಾಲಿಟಿ ಅದು ಎಲ್ಲ ಛಂದದ ಹ್ಞೂ ಹಾಕೊಂದ್ ಹೋಗ್ಲತ್ತರ ಏಯ್ ಛಂದದ ಛಂದದ ಅಂತ ಕೇಳ್ತಾರ ಎಲ್ಲರು ಆನ್ಲೈನ್ ಮೇಲೆ ಛಂದ ಒಂದಕ್ಕಿನ ಒಂದು ಛಂದವ ಛಂದ ಸಿಗ್ತವ ಆನ್ಲೈನ್ ಮೇಲೆ ಅಂತ್ಹೇಳಿ ಹೇಳಿದೆ ಯಾ